ಅಲೋ ಹೌದು

ಹ್ಞೂ ನಾ ಕೊಟ್ಟ ಮುಲಾಮ್ ಎಲ್ಲ ಹಂಚಿ ಹಚ್ಚಿದ್ರಾ ಹ್ಞೂ ಆದ್ರೂ ಕಡಿಮೆ ಆಗಿಲ್ವಾ

ಹಾಂ ಹಾಂ ಪೈನ್ ಕಿಲ್ಲರ್ ತಗೊಂಡ್ರ ಪೈನ್ ಕಿಲ್ಲರ್ ಎಲ್ಲ ತಗೊಂಡ್ರಾ ಮಾತ್ರೆಗಳನ್ನೆಲ್ಲ ತಗೊಂಡ್ರಾ ತಗೊಂಡ್ ಆಯಿತಾ

ಚೆನ್ನಾಗಿ ಚೆನ್ನಾಗಿ ಕೈ ಎಲ್ಲ ಸ್ವಲ್ಪ ಮಸಾಜ್ ಮಾಡಬೇಕಿತ್ತು ಏನು ಮಾಡೋದು ಇನ್ನು ಸ್ಕ್ಯಾನಿಂಗ್ ಮಾಡಿಸುವ ಇನ್ನು ಬೇರೆ ಏನಾದ್ರೂ ಒಂದು ಸ್ಕ್ಯಾನಿಂಗ್ ಮಾಡಿಸಿ ನೋಡಿದರೆ ಗೊತ್ತಾಗುತ್ತೆ ಏನು ಆಗಿದೆ ಅಂತ ಮೂಳೆಗೆ ಏನಾದ್ರೂ ಪೆಟ್ಟು ಗಿಟ್ಟು ಆಗಿರ್ಬೋದು ನೀವು ಸಣ್ಣದ್ರಲ್ಲಿ ಏನಾದ್ರೂ ಬಿದ್ದು ಏನಾದ್ರೂ ನೋವು ಮಾಡ್ಕೊಂಡಿದ್ದೀರ ಕೈಗೆ ಇಲ್ಲ ಏನಾದರು ಸಣ್ಣದರಲ್ಲಿ ಏನಾದ್ರು ಬಿದ್ದಿದ್ದರೆ ಅಕಸ್ಮಾತ್ ಹಳೆಯ ನೋವು ಏನಾದ್ರೂ ಇದ್ದರೆ ಹೋಗುದಿಲ್ಲ ಅದನ್ನ ನಾವು ಏನು ಮಾಡ್ಬೇಕು ಅಂತಂದರೆ ಕರೆಕ್ಟಾಗಿ ಒಂದು ಸ್ಕ್ಯಾನಿಂಗಾ ಎಮ್ ಆರ್ ಐಯ ಏನಾದ್ರೂ ಒಂದು ಮಾಡಿ ನೋಡಿದ್ರೇ ಗೊತ್ತಾಗೋದು ಟ್ರೀಟ್ಮೆಂಟ್ ಮಾಡ್ಬೇಕು ನಾವು ಸುಮ್ಮನೆ ಇಲ್ಲಾಂದ್ರೆ ನೀವು ಹೇಳಿದ ತಕ್ಷಣ ಏನಾದ್ರೂ ಒಂದು ಸಣ್ಣ ಪುಟ್ಟದ್ದು ಕೊಡ್ತೀವಿ ಅದು ಬಿಟ್ಟರೆ ನಮಗೆ ಒಳಗಡೆ ಏನು ಆಗಿದೆ ನೋಡಲಿಕ್ಕೆ ಗೊತ್ತಿಲ್ಲ ಯಾವ ಡಾಕ್ಟ್ರ್ ಆದರು ಅದು ಸ್ಕ್ಯಾನಿಂಗಾ ಎಮ್ ಆರ್ ಐನ ಏನಾದ್ರು ಒಂದು ಮಾಡಿ ನೋಡ್ಬಿಟ್ಟು ಅದಕ್ಕೆ ಆಮೇಲೆ ಬಾಕಿದು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಇವಾಗ ನೀವು ಮಡಿಕೇರಿನಾ ಅಥವಾ ಮಂಗಳೂರಾ ಹೋಗಿ ಒಂದು ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಬನ್ನಿ ಆಮೇಲೆ ನಮಗೆ ಅದ್ರ ಪ್ರಕಾರ ಏನು ಏನು ಮಾಡಬೇಕು ಮೂಳೆಗೆ ಏನಾದ್ರ್ ಪೆಟ್ಟು ಆಗಿದ್ಯಾ ಏನಾದ್ರು ಕ್ರ್ಯಾಕ್ ಬಂದಿದ್ಯಾ ಅಂತ ನೋಡ್ಬಿಟ್ಟು ಅದ್ರ ಪ್ರಕಾರ ನಾವು ಅದಕ್ಕಿರೋ ಔಷಧಿಯನ್ನು ಮಾಡುವ ನಮ್ಮ ಕ್ಲಿನಿಕ್ಕಿಗೆ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡೇ ಬನ್ನಿ ನೀವು ತುಂಬ ಭಾರ ಎಲ್ಲ ಎತ್ತಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಯಾವುದೇ ಒಂದು ಔಷಧಿ ಮಾಡುವಾಗಲು ನಾವು ಚೆನ್ನಾಗಿ ರೆಸ್ಟ್ ಮಾಡಿದರೆ ಮಾತ್ರ ಅದು ಕಡಿಮೆ ಆಗೋದು ನನಗೆ ಕೆಲಸ ಉಂಟು ನಾವು ರೈತ್ರು ಅಲ್ವಾ ನಾವು ಬಗ್ಗಿ ತಗ್ಗಿ ಎಲ್ಲ ಮಾಡಬೇಕಲ್ಲ ಅಂತ ಮಾಡ್ಕೊಂಡು ಹೋದ್ರೆ ಅದು ಜಾಸ್ತಿ ಆಗೋದಲ್ಲದೆ ಕಡಿಮೆ ಆಗೋದಿಲ್ಲ ಆವಾಗ ನಾವು ಎಲ್ಲದಕ್ಕೂ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಸುಧಾರಿಸ್ಕೊಂಡು ಹೋದ್ರೆ ಮಾತ್ರ ಯಾವ ಕಾಯಿಲೆಯೂ ವಾಸಿ ಆಗೋದು ಅಷ್ಟ್ರಲ್ಲಿ ಎಂಥದ್ದು ವಾಸಿ ಆಗೋದಿಲ್ಲ ಅಷ್ಟು ಆಗೋದಿಲ್ಲ ಅಂತಂದರೆ ನೀವು ಸ್ಕ್ಯಾನಿಂಗ್ ಮಾಡಿಸಿ ಬನ್ನಿ ಆಮೇಲೆ ನಮಗೆ ಏನಾದರು ಆಗಿದೆಯಾ ಅಂತ ನೋಡ್ಬಿಟ್ಟು ಅದ್ರ ಪ್ರಕಾರ ಏನಾದರು ಔಷಧಿ ಮಾಡುವ ಆಯಿತಾ ನೀವು ಬರುವಾಗ ನೀವು ನಿಮ್ಮ ಜೊತೆ ನಿಮ್ಮ ಯಜಾನ್ರನ್ನು ಹಾಂ ನಿಮ್ಮ ಯಜಾನ್ರನ್ನು ಕರ್ಕೊಂಡು ಬನ್ನಿ ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಹೆಂಗ್ಸ್ರು ಅಲ್ವಾ ಮನೇಲಿ ಮಕ್ಕಳು ಮರಿ ಅತ್ತೆ ಮಾವ ಇವ್ರದ್ದೆಲ್ಲ ಸೇವೆ ಮಾಡಿ ಬರುವಾಗ ನಿಮ್ಮ ಕೈ ಇನ್ನೊಂದು ಸ್ವಲ್ಪ ನೆಟ್ಟಗೆ ಆಗಿ ಇರ್ತದೆ ಅದಕ್ಕೆ ನಿಮ್ಮ ಮನೆಯವ್ರ್ನ ಜೊತೆಗೆ ಕರ್ಕೊಂಡು ಬನ್ನಿ ಆವಾಗ ಅವರತ್ರ ಹೇಳಿದ್ರೆ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ ದೊಡ್ಡವ್ರ್ನ ಯಾರ್ನಾದ್ರು ಇಟ್ಕೊಂಡಾದ್ರು ಆದರು ಸ್ವಲ್ಪ ಕೆಲಸ ಮಾಡಿದರೆ ನಿಮ್ಮ ಕೈ ನೋವು ವಾಸಿಯಾಗುತ್ತದೆ ಒಂದೇ ಸಲ ನೀವು ಎಲ್ಲ ಕೆಲಸವನ್ನು ಮಾಡಕ್ಕೆ ಹೋಗುವಾಗ್ಲ ಅದು ಆಗ ಆಗುವಂಥ ಕೆಲ್ಸಗಳು ಅಲ್ಲ ನಾವು ನಮ್ಮ ಶರೀರವನ್ನು ನಾವೇ ನೋಡಬೇಕು ನಾವೇ ನೋಡ್ಬೇಕೇ ಹೊರ್ತು ಇನ್ನೊಬ್ಬರು ನೋಡಿದರೆ ಅದು ಸರಿ ಆಗೋದಿಲ್ಲ ಮನೆಯವರಿಗೆ ತಿಳಿಯ ಬೇಕೆಂದ್ರೆ ಗಂಡಸರನ್ನ ಜೊತೆಗೆ ನಿಮ್ಮ ಹಸ್ಬೆಂಡನ್ನ ಕರ್ಕೊಂಡು ಬನ್ನಿ ಜೊತೆಗೆ ಆಗ ನಮಗೆ ನಮಗೆ ಹೇಳ್ಲಿಕ್ಕೆ ಆಯಿತಾ ಸರಿ ಅಮ್ಮ ಸರಿ